ಈ ನನ್ನ ನನ್ನ ಉದ್ಯೋಗ ಏನೆಂದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ ಅಗ್ರಿಕಲ್ಚರ್ ಫರ್ಟಿಲೈಝರ್ಸು ನಾನು ಈ ಉದ್ಯೋಗದಲ್ಲಿ ತುಂಬ ತಪ್ಪನ್ನು ಮಾಡಿದ್ದೀನಿ ಏಕೆಂದ್ರೆ ನಾನು ಸ್ಟಾಟಿಂಗು ನಾನು ಇನ್ವೆಶ್ಟ್ ಮಾಡ್ಬೇಕಾದ್ರೆ ನನಗೆ ತಿಳ್ದಿರಲಿಲ್ಲ ಯಾವ ರೀತಿ ಫರ್ಟಿಲೈಝರ್ ಮೇಲೆ ಇನ್ವೆಶ್ಟ್ ಮಾಡ್ಬೇಕು ಅಮೌಂಟ್ನ ಯಾವ ರೀತಿ ಅದನ್ನ ನಿಭಾಯ್ಸ್ಬೇಕು ಅಂತ ನಂಗೆ ತಿಳ್ದಿರಲಿಲ್ಲ ಆವಾಗ ನಾನು ಯಾವುದೇ ರೀತಿ ತಪ್ಪು ಮಾಡದೇ ಅಂದರೆ ಇವ ನಮ್ಮ ಉದ್ಯೋಗದಲ್ಲಿ ವಾರಕ್ಕೆ ಒಂದಾ ಒಂದು ನೂರರಿಂದ ನೂರೈವತ್ತು ಮಿನಿಮಮ್ ಫರ್ಟಿಲೈಝರ್ ಸೇಲ್ ಆಗೋದು ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದಾ ಐನೂರರಿಂದ ಆರುನೂರು ಫರ್ಟಿಲೈಝರ್ಸು ಸೇಲ್ ಆಗೋದು ಯುನಿಟು ಆದ್ರೆ ನಾನು ಏನ್ಮಾಡ್ತಿದ್ದೆ ಅಂದರೆ ಒಂದುವರೆ ಸಾವಿರ ಎರಡು ಸಾವ್ರದ ಯುನಿಟನ್ನೂ ಮುಂಚೆನೇ ಕೊಂಡ್ಕೊಂಡ್ಬಂದು ತಂದಿಟ್ಕೊಳ್ತಿದ್ದೆ ಅದು ಸಾಲದ ರೂಪದಲ್ಲಿ ಅದು ನನ್ಗೆ ಏನಾಗೋದು ಅಂದರೆ ನ ಸಖತ್ ಹೊಡೆತ ಬಿತ್ತು ಏಕೆ ಅಂದರೆ ಸುಮ್ಮನೆ ಬಡ್ಡಿ ಕಟ್ಟಬೇಕು ಇವಾಗ ನಾವು ಫರ್ಟಿಲೈಝರ್ಸ್ನ ಮುಂಚೆಯೇ ಇನ್ವೆಶ್ಟ್ ಮಾಡಿ ಕೊಂಡ್ಕೊಂಡ್ಬಿಟ್ಟಿರ್ತೀವಿ ಅದು ಸೇಲ್ ಆಗಲ್ಲ ಅದು ನಮ್ಮೇಲೆ ಭಾರ ಆಗಿರುತ್ತೆ ಆ ಅಮೌಂಟು ನಮಗೆ ಸಿಗ್ತಿರಲಿಲ್ಲ ಅವಾಗ ನಾವೇನ್ಮಾಡ್ತಿದ್ದೆ ಆ ಫರ್ಟಿಲೈಝರಿಗೆ ತರೋಕ್ಕೆ ಈಸ್ಕೊಂಡಿದ್ದ ಹಣಕ್ಕೆ ಬಡ್ಡಿ ಕಟ್ತಿದ್ದೆ ಈ ರೀತಿ ಮಾಡೋದರಿಂದ ನನಗೆ ನನ್ನ ಲಾಭ ಎಲ್ಲ ಬಡ್ಡಿಗೇ ಹೋಗ್ತಿತ್ತು ಈ ತಪ್ಪನ್ನು ನಾನು ತುಂಬ ಮಾಡಿದೆ ಆ ನಂತರ ನಾನು ತಿಳೀತು ನನಗೆ ಓ ಇಲ್ಲ ಇಲ್ಲಿದು ನಾವು ಹಿಂಗೆ ಮಾಡ್ಬಾರ್ದು ನಮಗೆ ಆ ಒಂದು ತಿಂಗಳು ನಾವು ವೆಯ್ಟ್ ಮಾಡೋಣ ಎಷ್ಟು ಸೇಲಾಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಯಾವ ಸೀಸನಲ್ಲಿ ಎಷ್ಟು ಸೇಲಾಗುತ್ತೆ ಯಾವ ಸೀಸನ್ಗೆ ನಾವು ಎಷ್ಟು ಫರ್ಟಿಲೈಝರ್ಸ್ನ ಮಾತ್ರ ನಾವು ಕೊಂಡ್ಕೊಳ್ಬೇಕು ಅನ್ನೋದನ್ನ ನಾನು ಯೋಚ್ನೆ ಮಾಡಿ ನಾನು ಆ ನಂತರ ಲಿಶ್ಟ್ ಮಾಡ್ಕೊಂಡು ನಾನು ಯೋಚ್ನೆ ಮಾಡಿದ್ಮೇಲೆ ಅಷ್ಟೇ ಇಷ್ಟು ಫರ್ಟಿಲೈಝರ್ಸ್ ಇವಾಗ ನನಗೆ ತಿಂಗಳಿಗೆ ಒಂದು ಐನೂರರಿಂದ ಆರ್ನೂರು ಫರ್ಟಿಲೈಝರ್ ಸೇಲಾಗುತ್ತೆ ಯುನಿಟು ನಾನು ಇಷ್ಟು ಮಾತ್ರ ತರಬೇಕು ಅದ್ರ ಜಾಸ್ತಿ ತಂದರೆ ನನಗೆ ಅದೇ ನನಗೆ ಲಾಸ್ ಆಗುತ್ತೆ ಇವಾಗ ನನಗೆ ಐನೂರರಿಂದ ಆರ್ನೂರು ಯುನಿಟ್ ತಂದಿದ್ದೆ ನಾನು ಅಯ್ಯೋ ನನಗೆ ಲಾಸ್ ಎಲ್ಲ ಆದ್ಮೇಲೆ ನನಗೆ ತಿಳಿದು ನಾನು ಪಾಠವನ್ನು ಕಲ್ತು ನಾನು ಐನೂರರಿಂದ ಆರ್ನೂರು ಯುನಿಟನ್ನು ನಾನು ತಂದು ಆನಂತರ ಅದೆಲ್ಲ ಖಾಲಿ ಆದಮೇಲೆ ಇನ್ಯಾರಿಗೆ ಆ ತಿಂಗ್ಳಲ್ಲಿ ಇನ್ಯಾರಿಗೆ ಬೇಕೋ ಅದನ್ನು ನಾನು ಮುಂಚೆನೆ ಅವ್ರಿಗೆ ಲಿಶ್ಟ್ ಮಾಡ್ಕೊಳ್ತಿದ್ದೆ ಓ ನಿಮಗೆ ಇಷ್ಟು ಬೇಕಾ ಆಯಿತು ತರಿಸಿರ್ತೀನಿ ಅಂತ ಆ ನಂತರ ಗ ತಕ್ಷಣವೇ ನಾನು ನಾಳೆಯೇ ತರಿಸ್ಕೊಡ್ತಿದ್ದೆ ಈ ಫರ್ಟಿಲೈಝರ್ನ ಈ ರೀತಿ ಮಾಡೋದರಿಂದ ನನಗೆ ದುಡ್ಡೂ ಉಳಿಯುತಿತ್ತು ನನ್ನ ಬಡ್ಡಿಯವ್ರಿಗೆ ಕಟ್ಟೋದನ್ನು ನಾನು ನಾನು ಕಡಿಮೆ ಮಾಡಿಕೊಂಡೆ ಮತ್ತೆ ನಾನು ನನ್ನ ಬಿಸ್ನೆಸ್ನು ಕೂಡ ಇನ್ನೂ ದೊಡ್ಡ ಮಟ್ಟಕ್ಕೆ ನಾನು ತಗೆದುಕೊಂಡು ಬಂದೆ ಆ ಇದೆಲ್ಲ ನನಗೆ ಉದ್ಯೋಗದಲ್ಲಿ ತುಂಬ ಎಲ್ಪ್ ಆಯಿತು ಮತ್ತೆ ಈ ರೀತಿ ತೊಂದರೆಗಳಾಗೋದ್ರಿಂದಲೇ ನಾನು ಪಾಠ ಕಲಿತೆ ನನ್ನ ಬಿಸ್ನೆಸ್ನ ದೊಡ್ಡ ಮಟ್ಟಕ್ಕೆ ಬೆಳೆಯಲು ನಾನು ಗುರಿ ತಲುಪಲು ನನಗೆ ಇದು ತುಂಬ ಸಹಾಯ ಮಾಡಿತು ಮತ್ತು ಇದು ತುಂಬ ಒಳ್ಳೆಯದು ಕೂಡ ನಾವು ಹಿಂಗೆ ಈ ರೀತಿ ನಾವು ಪಾಠ ಕಲಿಬೇಕು ಇವಾಗ ಬಿಸ್ನೆಸಲ್ಲಿ ಸೋಲು ಗೆಲುವು ಎಲ್ಲ ಸಹಜ ಇವಾಗ ನೀವು ಯಾವುದೇ ಬಿಸ್ನೆಸ್ ಮಾಡ್ತೀನೆಂದ್ರೆ ತುಂಬ ರಿಸ್ಕ್ ಇರುತ್ತೆ ಹಾಗೆಯೇ ಪ್ರತಿಯೊಂದು ಬಿಸ್ನೆಸಲ್ಲು ಅವ್ರದ್ದೇ ಆದವಂಥ ರಿಸ್ಕ್ ಇರುತ್ತೆ ಅವ್ರದ್ದೇಯಾದಂಥ ಲಾಭ ನಷ್ಟಗಳು ಇರ್ತಾವೆ ಅದನ್ನ ಯಾರೂ ಮನುಷ್ರು ಯಾರು ನಿಭಾಯಿಸಿ ಅದನ್ನೂ ಗೆಲ್ತಾರೋ ಅವರೇ ಅವ್ರ ಗುರಿಯನ್ನು ತಲುಪುತ್ತಾರೆ ಎಂದು ಹೇಳ್ತೇನೆ